ಹಾಂ ಹೇಳಿ ಹೇಳಿ ಹೌದು ಹಾಂ ಹಾಂ ಅಂದರೆ ನಿಮ್ದು ಯಾವುದು ಡಿಸೈನು ಯಾವುದು ನೀವು ಹೇಳ್ತೀರ ನನ್ಗೆ ನೀವು ತೋರಿಸಿದ್ರೆ ಅಲ್ಲಿಗೆ ಬಂದು ಹೇಳಿದರೆ ನಾನು ಅದು ಡಿಸೈನ್ ಮೇಲೆ ನಿಮಗೆ ಎಷ್ಟು ರೇಟ್ ಬೆಲೆ ಎಷ್ಟಾಗ್ತದೆ ಅಂತ ನಾನು ಹೇಳ್ಬೋದು ಹಾಂ ಆಯಿತು ಮಾಡಿ ಕೊಡುವ ಕಡಿಮೆ ಮಾಡುವ ಕಡಿಮೆ ಮಾಡುವ ನೀವು ಬಂದು ಯಾವುದು ಡಿಸೈನ್ ಹೇಳಿ ನಮಗೆ ನಾವು ನೋಡಿ ಅದೆ ಹೇಳ್ತೇವೆ ನಿಮಗೆ ಎಷ್ಟು ಬೆಲೆ ಆಗ್ತದೆ ಅಂತ ಹೌದು ಹೌದು ಸಾದಾ ಬ್ಲೌಸ್ ಆದರೆ ಲೈನಿಂಗ್ ಇಲ್ಲದೆ ಇರೊ ಬ್ಲೌಸ್ ಆದರೆ ಇನ್ನೂರು ರೂಪಾಯಿ ಆಗುತ್ತೆ ಹಾಂ ಲೈನಿಂಗ್ ಇದ್ದರೆ ಮುನ್ನೂರು ಐವತ್ತು

ಸೀರೆ ಕುಚ್ಚು ಆದರೆ ಆರುನೂರು ರೂಪಾಯಿ ಆಗ್ತದೆ ಬ್ಲೌಸು ಸೇರಿ ಅಲ್ಲ ಖಾಲಿ ಕುಚ್ಚಿಗೆ ಆದರೆ ಆರುನೂರು ರೂಪಾಯಿ ಆಗುತ್ತೆ ಹಾಂ ಹೌದು ಹಾಂ ಹಾಂ

ಆಯಿತು ಆಯಿತು ಮಾಡಿ ಕೊಡ್ತೇವೆ ಮಾಡಿ ಕೊಡ್ತೇವೆ ನಿಮಗೆ ಯಾವ ಥರ ಬೇಕೊ ಅದೆ ಥರ ಮಾಡಿ ಕೊಡ್ತೀವಿ ಮಾತ್ರ ಡಿಸೈನು ನೀವು ನೋಡಿ ನಾನು ಮತ್ತೆ ಕಳಿಸ್ತೇನೆ ನಿಮಿಗೆ ಬೇಕಾದರೆ ಇಲ್ಲಾದ್ರೆ ನೀವು ಇಲ್ಲೇ ಬರ್ತಿರಲ್ಲ ಅವಾಗ ನೋಡಿ ನಿಮಿಗೆ ಆವಾಗ ಗೊತ್ತಾಗ್ತದೆ ಅಲ್ಲಾ ಹೇಗೆ ಯಾವ ಥರ ಡಿಸೈನ್ಸ್ ಇದೆ ಅಂತೇಳಿ ಅದೆ ಥರ ನೋಡಿಬಿಟ್ಟು ಅದ್ರ ಪ್ರಕಾರ ನಾನು ಅದಕ್ಕೆ ಎಷ್ಟು ಬೆಲೆ ಆಗುತ್ತೆ ಅಂತ ನಾನು ನಿಮಿಗೆ ಹೇಳ್ತೀನಿ ಹೌದೌದು ಇದೆ ಪುಸ್ತಕದ ಒಂದು ಪುಸ್ತಕನೆ ಇದೆ ಅದನ್ನು ನೋಡಿ ನೀವು ಆವಾಗ ನಿಮಿಗೆ ಗೊತ್ತಾಗ್ತದಲ್ಲ ಯಾವ ಥರ ಇದೆ ಅಂತ ಹೇಳಿ ಆವಾಗ ಹಾಗೆ ಮಾಡಿ ಕೊಡ್ತೇವೆ ನಿಮಗೆ

ಸೊರಬ ರೋಡ್ ಹತ್ರ ಸೊರಬ ರೋಡ್ ಹತ್ರ ನೀವು ಬಂದು ನೋಡಿ ಅಲ್ಲಿ ಯಾರೆ ಕೇಳಿದರು ಹೇಳ್ತಾರೆ ಆಯಿತಾ ನನ್ನ ಹೆಸರು ಅಕ್ಷತಾ ಅಂತ

ವಿದ್ಯಾ ವಿದ್ಯಾ ಅಂತ ಹ್ಞೂ ಸರಿ ಹಾಂ ಹ್ಞಾಂ ರೇಷ್ಮೆ ಸೀರೆ ಬ್ಲೌಸಿಗೆ ಆದರು ಅಷ್ಟೆ ಆಗುತ್ತೆ ಲೈನಿಂಗ್ ಆದರೆ ಮುನ್ನೂರ ಐವತ್ತು ನಾರ್ಮಲ್ ಹೀಗೆ ಲೈನಿಂಗ್ ಇಲ್ಲದೆ ಆದರೆ ಇನ್ನೂರು ರೂಪಾಯಿ ಆಗುತ್ತೆ ಈಗ ಎಕ್ಸ್ಟ್ರಾ ಡಿಸೈನ್ಸ್ ಎಲ್ಲ ಇದ್ದರೆ ಸ್ವಲ್ಪ ಜಾಸ್ತಿ ರೇಟ್ ಆಗ್ತದೆ ಈಗ ಒಂದು ತೋಳಿಗೆಲ್ಲ ಕೆಲವೊಂದು ಡಿಸೈನ್ಸ್ ಹೇಳ್ತಿರಲ್ಲ ನೀವು ಖಾಲಿ ತೋಳಿಗೆ ಬೇಕು ಅಥವಾ ಬೆನ್ನ ಹಿಂದೆ ಬೇಕು ಆ ಥರ ಎಲ್ಲ ಆದರೆ ಅದು ಒಂದು ಐವತ್ತು ರೂಪಾಯಿ ಹಾಗೆ ನೂರು ರೂಪಾಯಿ ಕೆಲವೊಂದು ಡಿಸೈನ್ ಮೇಲೆ ರೇಟು ಹೊ ಬೆಲೆ ಜಾಸ್ತಿ ಆಗ್ತದೆ ಹಾಗೆ

ಹಾಂ ಬನ್ನಿ ಬನ್ನಿ ಹಾಗೇನಾದ್ರು ಗೊತ್ತಾಗಿಲ್ಲ ಅಂದರೆ ನನ್ಗೆ ಫೋನ್ ಮಾಡಿ ನಾನು ಮಾತಾಡ್ತೇನೆ ನಿಮ್ಮತ್ತಿರ ಆವಾಗ ಹಾಂ ಸರಿ